ನಮ್ಮದೊಂದು ಪುಟ್ಟ ಹಳ್ಳಿ ಅಲ್ಲಿ ತುಂಬ ಜನ ಇದ್ದರು ಮತ್ತು ಅಲ್ಲಿ ಏನಾಯ್ತಂದರೆ ರೋಡು ಇರಲಿಲ್ಲ ಬಸ್ಸುಗಳು ಇರಲಿಲ್ಲ ತುಂಬ ನೀರು ತಗೊ ಬರಬೇಕು ಅಂತಂದರೆ ತುಂಬ ದೂರ ಹೋಗಬೇಕಿತ್ತು ಮತ್ತು ನಾವೆಲ್ಲ ಚಿಕ್ಕವರಿದ್ದಾಗ ಎಲ್ಲ ಚೆನ್ನ ಅಲ್ಲಿ ಎಲ್ಲ ಚೆನ್ನಾಗಿರ್ತಾಯಿತ್ತು ಎಲ್ಲ ನಾವೆಲ್ಲ ಒಟ್ಟಿಗೆ ಸೇರಿ ಮಕ್ಳುಗಳೆಲ್ಲ ಸೇರಿ ಆಟ ಆಡೋಕ್ಕೂ ಎಲ್ಲ ಚೆನ್ನಾಗಿತ್ತು ಇವಾಗಂತೂ ಅದೆಲ್ಲ ನೋಡಿದರೆ ಎಲ್ಲ ಬದಲಾಗಿ ಹೋಗಿದೆ ಮತ್ತು ಅಲ್ಲಿ ನೀರು ತಗೊಂಬರೋಕ್ಕೆ ತುಂಬ ಕಷ್ಟ ಇರ್ತಾಯಿತ್ತು ನಲ್ಲಿಗಳು ಇರಲಿಲ್ಲ ಬಾವಿಯಲ್ಲಿ ತರಬೇಕಿತ್ತು ಮತ್ತು ಬೋರ್ವೆಲ್ಲುಗಳಲ್ಲಿ ತರಬೇಕಿತ್ತು ಅಲ್ಲಿಂದ ತುಂಬ ದೂರ ಹೋಗಿ ನಾವು ಒಂದು ಕಿಲೋಮೀಟರ್ ಎರಡು ಕಿಲೋಮೀಟರ್ ಆ ಥರ ಹೋಗಿ ನಾವು ತುಂಬ ಕುಡಿಯುವ ನೀರಿಗಂತೂ ತುಂಬ ಕಷ್ಟ ಇರ್ತಾಯಿತ್ತು ಅಲ್ಲಿಂದ ನಾವು ತಗೊಬರೋದು ನೀರೆಲ್ಲ ತ ಬಾವಿಯಲ್ಲಿ ಎಲ್ಲ ಸೇರಿ ಸೇರಿ ಎಲ್ಲ ಜನ ಸೇರಿ ಒಬ್ಬರಂತೆ ಒಬ್ಬರಾದಮೇಲೆ ಒಬ್ಬರು ಮತ್ತು ಸೇರಿಕೊಂಡು ನಾವು ಅದನ್ನು ನೀರನ್ನು ತಗೊ ಬರ್ತಾಯಿದ್ವು ಮತ್ತು ನಾವೆಲ್ಲ ಚಿಕ್ಕವರೆಲ್ಲ ಸೇರಿ ಕಬಡ್ಡಿ ಕೊಕ್ಕೋ ಎಲ್ಲ ಆಟ ಆಡ್ತಾ ಆಟ ಆಡ್ತಾ ಇದ್ವು ಮತ್ತು ಜಾಸ್ತಿ ಫ್ರೆಂಡ್ಸುಗಳು ಎಲ್ಲ ಇರ್ತಾಯಿದ್ದರು ಅಲ್ಲಿ ರೋಡುಗಳು ಇರಲಿಲ್ಲ ಒಂದು ನೀರಿನ ವ್ಯವಸ್ಥೆ ಇರಲಿಲ್ಲ ಗ್ರಾಮ ಪಂಚಾಯಿತಿ ಅಂತೂ ಇಲ್ಲ ಕೆ ಇರಲಿಲ್ಲ ಇಲ್ಲಿ ಎಲ್ಲ ಇವಾಗ ತುಂಬ ಬದಲಾಗಿದೆ ಇವಾಗೆಲ್ಲ ಬಂದಿದೆ ಮತ್ತು ನಾವು ಆಟಾಡೋಕ್ಕೆ ಎಲ್ಲ ಮಕ್ಕಳು ಚಿಕ್ಕವರೆಲ್ಲ ಸೇರಿ ಎಲ್ಲರೂ ಚಿನ್ನಿ ದಾಂಡು ಗೋಲಿ ಮತ್ತು ರಾಮ ಭೀಮ ಸೋಮ ಅಂತ ಒಂದು ಅದು ಬೇರೆ ಥರ ಎಲ್ಲ ಮತ್ತು ಕುಂಟೆ ಬಿಲ್ಲೆ ಅದು ಆಟಾಡೋದು ಎಲ್ಲ ಆಟ ಆಡ್ತಾ ಇದ್ದು ಅಲ್ಲಿ ಏನು ಅಂತ ಅಂದರು ಒಬ್ರು ಅಂತ ಒಬ್ಬರಾದ್ಮೇಲೆ ಒಬ್ಬರು ನೀರು ನೀರು ನಿನ್ನ ತಗೊಬರೋಕ್ಕೆ ಹೋಗ್ಬೇಕಿತ್ತು ಕಿ ತುಂಬ ಕಷ್ಟ ಇತ್ತು ನೀರಿಂದಂತೂ ಮತ್ತು ಅಲ್ಲಿ ನಮ್ಮದು ದೇವಸ್ಥಾನ ಮೂರು ದೇವಸ್ಥಾನ ಇದೆ ಅದರಲ್ಲಿ ಬಸವೇಶ್ವರ ದೇವಸ್ಥಾನ ಆಗಿರ್ಬೋದು ಖದ್ಗರೇಶ್ವರ ದೇವಸ್ಥಾನ ಆಗಿರ್ಬೋದು ಮತ್ತು ಗ್ರಾಮ ದೇವತೆ ದೇವಿ ಆಗಿರ್ಬೋದು ತುಂಬ ಶಕ್ತಿ ಇರುವಂಥ ದೇವ್ರ ದೇವತೆ ಅಲ್ಲಿ ನಾವು ಖದ್ಗರೇಶ್ವರ ದೇವಸ್ಥಾನದಲ್ಲಿ ಎಲ್ಲ ಸೇರಿ ಆಟ ಆಡ್ತಾ ಇದ್ವು ಮತ್ತು ಚಿಕ್ಕವರಿದ್ದಾಗ ಇನ್ನೊಂದು ಏನಂದರೆ ಹುಣ್ಸೆಕಾಯಿ ಅದನ್ನ ತಗೊ ಒಬ್ಬೊಬ್ಬರು ತಗೊ ಬಂದು ಅದನ್ನ ಉಪ್ಪು ಖಾರ ಒಬ್ಬರು ಮನೆಯಿಂದ ಉಪ್ಪು ಒಬ್ಬರು ಮನೆಯಿಂದ ಹೆಣ್ಸೆಹಣ್ಣು ಒಬ್ಬರು ಮನೆಯಿಂದ ಖಾರ ಈ ಥರ ತಗೊ ಬಂದು ಅದನ್ನ ಎಲ್ಲ ಸೇರಿ ಒಟ್ಟಿಗೆ ಸೇರಿ ಅದನ್ನ ತಿನ್ನೋದು ತುಂಬ ಚೆನ್ನಾಗಿರ್ತಾಯಿತ್ತು ಮತ್ತು ಸ್ಕೂಲುನುಲೀವ ಸ್ಕೂಲು ತುಂಬ ಚಿಕ್ಕ ಸ್ಕೂಲು ಅದರಲ್ಲಿ ಇದ್ದಿದ್ದು ಇಬ್ಬರೇ ಟೀಚರು ಒಂದರಿಂದ ಏಳನೇ ತರಗತಿ ತನಕ ಇದ್ರೂ ಇದ್ದಿದ್ದು ಮಾತ್ರ ಇಬ್ಬರೇ ಟೀಚರು ಒಂದು ಸಬ್ಜೆಕ್ಟ್ ಇದ್ದರೆ ಇನ್ನೊಂದು ಸಬ್ಜೆಕ್ಟಿಗಿಲ್ಲ ಮತ್ತು ಪಿ ಟಿ ಟೀಚರ್ ಒಬ್ರು ಇದ್ದರು ಮತ್ತು ಅದೆಲ್ಲ ತುಂಬ ಚೆನ್ನಾಗಿರೋದು ಅಲ್ಲಿ ಏನಾಗ್ತಿತ್ತು ಅಂತ ಅಂದರೆ ಈ ವಾಶ್ರೂಮು ಶೌಚಾಲಯ ಇರಲಿಲ್ಲ ಆವಾಗ ತುಂಬ ಕಷ್ಟ ಆಗ್ತಾಯಿತ್ತು ಅದೆಲ್ಲ ಒಂದು ಇದ್ದಿದ್ದು ಎರಡರಲ್ಲಿ ಎಲ್ಲ ಅದರಲ್ಲೇ ಮಾಡ್ಬೇಕು ಎಲ್ಲ ರೂಮೆಲ್ಲಾ ಮಕ್ಳಿಗೂ ತುಂಬ ಕಷ್ಟ ಆಗ್ತಾಯಿತ್ತು ಅದು ಬಿಟ್ರೆ ಮತ್ತು ಇನ್ನೇನು ಹೇಳ್ಬೋದು ಅಂದರೆ ಜಾಸ್ತಿ ಎಲ್ಲರೂ ಸೇರಿ ಅದು ಸ್ಕೂಲಿಂದು ಕಾಪೌಂಡೆಲ್ಲ ಇದಾಗಿ ಹೋಗ್ತಾ ಇತ್ತು ಎಲ್ಲ ತಂತಿ ಮುಳ್ಳಿನಿಂದ ಕಟ್ಟಿದ್ರು ಆ ತಂತಿ ಮುಳ್ಳಿನಿಂದ ನಾವು ಏನು ಮಾಡ್ತಾ ಇದ್ವು ಎಲ್ಲ ಬೇರೆ ಕಡೆಯಿಂದ ಅದು ಮುಳ್ಳೆಲ್ಲ ತಗೊಬಂದು ಏನೂ ಬರಬಾರ್ದು ಅಂತ ಹೇಳಿ ಹಸು ಕರು ಏನೂ ಬರಬಾರ್ದು ಅಂತ ಹೇಳಿ ಅದನ್ನೆಲ್ಲಾ ನಾವು ಸೇರಿಕೊಂಡು ಅದನ್ನ ಮಾ ಜೋಪಾನ ಮಾಡ್ತಾ ಇದ್ವು ಮತ್ತು ತುಂಬ ಗಿಡಗಳನ್ನು ಹಾಕ್ತಾ ಇದ್ವು ಗಿಡ ಬೆಳೆಸಿ ಕಾಡು ಬೆಳೆಸಿ ನಾಡು ಉಳಿಸಿ ಅನ್ನೋ ಒಂದು ಇದನ್ನ ಕಲ್ತಿದೀವಿ ನಾವು ಅದರಿಂದ ಏನು ಮಾಡ್ತಾ ಇದ್ವು ಅಂದರೆ ಗಿಡಗಳನ್ನ ತುಂಬ ನಮ್ಮ ಸ್ಕೂಲಲ್ಲಿ ಇವಾಗ ದೊಡ್ಡ ದೊಡ್ಡ ಮರಗಳಾಗಿದೆ ಅದನ್ನ ನೋಡಿದರೆ ನಮಗೆ ತುಂಬ ಖುಷಿ ಆಗುತ್ತೆ ನಾವು ಚಿಕ್ಕವರಿದ್ದಾಗ ನೆಟ್ಟಂಥ ಗಿಡ ಇವಾಗ ದೊಡ್ಡದಾಗಿ ಫಲ ಕೊಡ್ತಿದೆ ಅದನ್ನು ನೋಡಿ ತುಂಬ ಖುಷಿ ಆಗುತ್ತೆ ಅಲ್ಲಿ ಚಿಕ್ಕ ಚಿಕ್ಕ ಮರಗಳನ್ನು ನಾವು ನೆಟ್ಟು ಇವಾಗ ದೊಡ್ಡದಾಗಿವೆ ಅದರಿಂದ ಅದುನ್ನೆಲ್ಲ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಅದು ಖುಷಿಗೆ ಇದು ಖುಷಿಯೇ ಅದಕ್ಕೆ ಹೇಳೋಕೇ ಸಾಧ್ಯವಿಲ್ಲ ಮತ್ತು ಅಲ್ಲಿದ್ದ ದೇ ನಮ್ಮ ಊರಿನ ಹಬ್ಬ ಆಗುತ್ತೆ ದೊಡ್ಡ ಹಬ್ಬ ನಡೆಯುತ್ತೆ ವರ್ಷಕ್ಕೊಂದುಸಲ ಅಲ್ಲಿ ಬ ಒಂದು ಬಸವೇಶ್ವರ ಕೊಂಡ ಮತ್ತು ಖದ್ಗರೇಶ್ವರ ಅನ್ನೋ ಒಂದು ಕೊ ದೊಡ್ಡ ವೆ ತುಂಬ ಸೌದೆಗಳನ್ನು ಹಾಕಿ ಆಂ ಏನು ಮಾಡ್ತಾರೆ ಅಲ್ಲಿ ಕೊಂಡ ಮಾಡ್ತಾರೆ ಅಲ್ಲಿ ಮತ್ತು ಬಾಯಿಗೆ ಬೀಗ ಹಾಕಿ ಅಂತ ಹೇಳಿ ಈ ಕಡೆಯಿಂದ ಚುಚ್ಚಿ ಅದು ಬಾಯಿಗೆ ಬೀಗ ಅಂತ ಹೇಳಿ ಅದು ದೇವ್ರದ್ದು ವಿಶೇಷ ಅಲ್ಲಿ ಹಾಕ್ತಾರೆ ಮತ್ತು ಅಲ್ಲಿ ಏನಾಗುತ್ತೆ ಅಂತಂದರೆ ಆ ಕೊಂಡ ಮತ್ತು ಖದ್ಗರೇಶ್ವರ ದೇವಸ್ಥಾನ್ದಲ್ಲಿ ಒಂದು ಕಡೆಯಿಂದ ಹೋಗಿ ಮತ್ತು ದೇವ್ರ ತಗೊಂಡು ಮತ್ತು ಇನ್ನೊಂದು ಕಡೆಯಿಂದ ಬರಬೇಕು ಅದು ತುಂಬ ವಿಶೇಷ ಅಲ್ಲಿಂದು ತುಂಬ ವಿಶೇಷವಾದಂಥದ್ದು ಮತ್ತು ಅಲ್ಲಿಯ ಏನು ಅಂತಂದರೆ ಇವಾಗ ಫಿಫ್ತ್ ಒನ್ ಫಿಫ್ಟೀನ್ ಡೇಸ್ ಇನ್ನು ಫಿಫ್ಟೀನ್ ಡೇಸ್ ಹಬ್ಬ ನಡೆಯುತ್ತೆ ಆ ಫಿಫ್ಟೀನ್ ಡೇಸ್ ಹಬ್ಬದಲ್ಲಿ ಒನ್ ಫಿಫ್ಟೀನ್ ಡೇಸ್ ಆ ಕಂಬ ಬರುತ್ತೆ ಅಂತ ಹೇಳ್ತಾರೆ ಅವತ್ತು ಇದು ಒಗ್ಗರಣೆ ಮಾಡಿ ಅವತ್ತಿಂದ ಸ್ಟಾರ್ಟ್ ಆದರೆ ಇನ್ನು ಫಿಫ್ಟೀನ್ ಡೇಸ್ ತನಕ ಏನೂ ಒಗ್ಗರಣೆ ಹಾಕ್ಲೇಬಾರದು ಕಂಟ್ ಮಾಡ್ಲೇಬಾರದು ಮತ್ತು ಸಾವು ಆದಾಗೆಲ್ಲಾ ಹೊರ್ಗಡೆ ಆಚೆ ಊಟಕ್ಕೆ ಬಿಡ್ಬೇಕ್ ಅಲ್ಲಿ ಏನಾಗುತ್ತೆ ಅಂತಂದರೆ ಅದು ಹದಿನೈದು ದಿವಸ ಫುಲ್ ಹಬ್ಬ ನಡೆಯುತ್ತೆ ಚಪಾತಿ ದೋಸೆ ಆ ಥರದ್ದೆಲ್ಲ ಏನು ಮಾಡ್ಬಾರ್ದು ಅದೆಲ್ಲ ತುಂಬ ವಿಶೇಷವಾಗಿ ಕಟ್ಟು ನಿಟ್ಟಾಗಿ ಆವಾಗಿಂದ ನಾವು ಚಿಕ್ಕವರಾದಾಗಿಂದಲೂ ಅದನ್ನು ಪಾಲಿಸ್ತಿದ್ದಾರೆ ಇದನ್ನ ಇವತ್ತಿಗೂ ಕೂಡ ಅದು ಹಾಗೆ ಕಂಟಿನ್ಯೂ ಹಾಗೇ ನಡೀತಾಯಿದೆ ಅದೆಲ್ಲ ತುಂಬ ಇಷ್ಟ ಆಗುತ್ತೆ ಮತ್ತು ಅಲ್ಲಿ ಇನ್ನೇನು ವಿಶೇಷ ಅಂತ ಅಂತಂದರೆ ಗ್ರಂಥಾಲಯ ಬಂತು ಮತ್ತು ಗ್ರಾಮ ಪಂಚಾಯಿತಿ ಬಂತು ಮತ್ತು ನಾಲಕ್ಕೈದು ಊರುಗಳು ಎಲ್ಲ ಸೇರಿ ಒಟ್ಟು ಗ್ರಾಮ ಪಂಚಾಯಿತಿ ಇತ್ತು ನಮ್ಮ ಊರಲ್ಲಿ ಗ್ರಾಮ ಪಂಚಾಯಿತಿ ಆಯಿತು ಮತ್ತು ನಮ್ಮ ಪಕ್ಕದ ಊರು ಗ್ರಾಮಕ್ಕೆ ಕುಮಾರ ಸ್ವಾಮಿ ಮುಖ್ಯಮಂತ್ರಿ ಆದಂಥ ಟೈಮಲ್ಲಿ ಅವರು ಬಂದು ವಾಸ್ತವ್ಯ ಹೂಡಿ ಅದನ್ನೆಲ್ಲ ನಮ್ಮ ಗ್ರಾಮನ್ನೆಲ್ಲ ಇಂಪ್ರೂವ್ ಮಾಡೋದು ಅದೆಲ್ಲ ತುಂಬ ಖುಷಿ ಆಗುತ್ತೆ ನಮ್ಮ ಮತ್ತು ಇವಾಗ ಹೋದಾಗ ಫ್ರೆಂಡ್ಸುಗಳೆಲ್ಲಾ ಸಿಕ್ತಾರೆ ಎಲ್ಲ ಸೇರಿ ಒಟ್ಟಿಗೆ ಸೇರಿ ಮಾತಾಡ್ತಾ ಕೂತ್ಕೋತೀವಿ ಅದೆಲ್ಲ ತುಂಬ ಚೆನ್ನಾಗಿರುತ್ತೆ ಹಳೆ ಚೌಕಾಬಾರ ಆಟ ಆಗಿರ್ಬೋದು ಮತ್ತು ಅಳಗುಳಿ ಮನೆ ಅದೆಲ್ಲ ಆಟ ಆಡೋದು ಅದೆಲ್ಲ ನೆನ್ಪು ಮಾಡಿಕೊಂಡ್ರೆ ತುಂಬ ಖುಷಿ ಆಗುತ್ತೆ ಮತ್ತು ನಾವು ಎಲ್ಲ ಒಟ್ಟಿಗೆ ಸೇರೋದು ಅಂತಂದರೆ ಎಲ್ಲರೂ ಎಲ್ಲ ಹೆಣ್ಣು ಮಕ್ಳು ಆ ಊರಿಗೆ ನಮ್ಮ ಊರಿಗೆ ಇದಕ್ಕೆ ಅದು ಊರ ಹಬ್ಬ ಮಾಡ್ತೀವಲ್ಲ ಆವಾಗೆಲ್ಲರೂ ಸೇರಿಸಿ ಎಲ್ಲರೂ ಒಟ್ಟಿಗೆ ಸೇರಿ ನಾವೆಲ್ಲ ಹಬ್ಬವ ಆಚರಿಸ್ತೀವಿ ಮತ್ತು ನಮ್ಮ ಊರಲ್ಲಿ ಕಡೆ ಹುರುಳಿಕಾಳು ಮತ್ತು ಅವರೆಕಾಳು ಈ ಥರ ಬೈ ಈ ಈ ಥರ ಬೆಳೆಗಳನ್ನು ಬೆಳೀತಾರೆ ಭತ್ತ ನೀರಾವರಿ ಅಷ್ಟು ಇಲ್ಲ ನಮಗೆ ಹಂಗಾಗಿ ಏನಾಗುತ್ತೆ ಅಂತಂದರೆ ಈ ಥರ ಕಾಳು ಈ ಥರ ಬರೀ ಅದಷ್ಟೇ ಬೆಳೆಯುವಂಥ ಪ್ರದೇಶ ಆಗಿರುತ್ತೆ ನಮ್ಮದು ಅದು ನಮ್ಮದು ಊರು ಬೇವುಕಲ್ ಅಂತ ಆದರೆ ಆ ಕಲ್ಲು ಅದು ಊರಿಗೆ ತಕ್ಕಂಥ ತಕ್ಕಂಥೆ ಹೆಸ್ರು ಇದೆ ಆ ಊರಿಗೆ ಇರುವಂಥ ಆ ಹೆಸ್ರಿಗೆ ತಕ್ಕನಾಗಿ ಎಲ್ಲಿ ನೋಡಿದರೂ ತುಂಬ ಕಲ್ಲುಗಳು ಎಲ್ಲಿ ನೋಡಿದರೂ ಬೇವಿನ ಮರಗಳು ತುಂಬ ಇದೆ ನಮ್ಮ ಊರಲ್ಲಿ ಅದು ತುಂಬ ವಿಶೇಷ ಆಗಿರುದುವಂಥದ್ದು ಆ ಊರಿಗೆ ಏನು ಅಂತಂದರೆ ಅದು ಇರೋದಕ್ಕೆನೇ ಆ ಹೆಸ್ರು ಬಂದಿದೆ ಅನಿಸುತ್ತೆ ನಮಗೆ ನೀವು ಒಂದು ಸ್ವಲ್ಪ ಹೀಗೊಂದ್ ಸ್ವಲ್ಪ ಅಗಿದ್ರೆ ಸಾಕು ಅಲ್ಲಿ ಕಲ್ಲು ಸಿಗುತ್ತೆ ಅದೇ ವಿಶೇಷ ನಮ್ಮ ಊರದ್ದು ಬೇವುಕಲ್ ಅಂದರೆ ಅದರಲ್ಲಿ ತುಂಬ ಬೇವಿನ ಮರಗಳು ಸಿಗುತ್ತೆ ತುಂಬ ಕಲ್ಲುಗಳ್ ಸಿಗುತ್ತೆ ಅದೇ ವಿಶೇಷ ಮತ್ತು ನಮ್ಮ ಸ್ಕೂಲನ್ನ ಇವಾಗ ಎಲ್ಲ ಟೀಚರ್ಸುಗಳು ಸ್ಕೂಲಲ್ಲಿ ಎಲ್ಲ ಬಂದಿದ್ದಾರೆ ಅದೆಲ್ಲ ನಾವೆಲ್ಲ ಅದು ಮಿಸ್ ಮಾಡ್ಕೊತೀವಿ ಒಂದು ವಿ ಹಿಂದಿ ಟೀಚರಿರಲಿಲ್ಲ ಒಂದು ಇಂಗ್ಲಿಷಿಗೆ ಟೀಚರ್ ಇರಲಿಲ್ಲ ತುಂಬ ಕಷ್ಟ ನಾವು ಓದ್ಬೇಕಾದ್ರೆ ತುಂಬ ಒಂದು ಟ್ಯೂಷನ್ ಒಂದು ಲೈಟು ಕೂಡ ಇರಲಿಲ್ಲ ಆಗ ಬೀದಿ ಲೈಟ್ ಮನೆಗಳಲ್ಲಿ ಲೈಟ್ ಇರಲಿಲ್ಲ ನಾವು ಬೀದಿಲಿ ಆ ಆ ಥರ ತುಂಬ ಅವಾಗ ತುಂಬ ಕಷ್ಟ ಆಗ್ತಾಯಿತ್ತು ಆಚೆ ಕುತ್ಕೊಂಡು ಹೋಗ್ತಾ ಇದ್ದು ಒಂದು ಒಂದು ಪಾಠ ಶಾಲೆ ಅಷ್ಟೇ ಮತ್ತು ಸಂಜೆ ಟೈಮ್ ನಡೆಯುವಂಥ ಯಾರು ಹೇಳ್ಕೊಡುವಂಥವ್ರು ಯಾರೂ ಇರಲಿಲ್ಲ ಎಷ್ಟು ಸ್ಕೂಲಲ್ಲಿ ಓದ್ತೀವೋ ಎಷ್ಟು ಅಷ್ಟೇ ಅದೆಲ್ಲ ತುಂಬ ಚೆನ್ನಾಗಿತ್ತು ಮತ್ತು ಅಮ್ಮ ಮಾಡುವಂಥ ಅಡುಗೆ ಆಗಿರೋದಂತೂ ತುಂಬ ಚೆನ್ನಾಗಿರೋದು ಅಲ್ಲಿ ಹೊಲದಿಂದ ಸೊಪ್ಪು ತಗೋಬಂದು ಬೆಲ್ಲ ಮಿಕ್ಸ್ ಸೊಪ್ಪುಗಳನ್ನು ತಂದು ಸಾಂಬಾರು ಮಾಡಿ ಆ ಬೋರ್ವೆಲ್ ನೀರಿಂದು ಸಾಂಬಾರು ಮಾಡಿ ಅದು ಊಟವೇ ಅಷ್ಟು ಚೆನ್ನಾಗಿರೋದು ಹಳ್ಳಿ ಜೀವ್ನವೇ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಅಲ್ಲಿಂದ ಜನಗಳು ಅಕ್ಕ ಪಕ್ಕ ಅದೆಲ್ಲ ಎಲ್ಲ ಬಂದು ಹೆಲ್ಪ್ ಮಾಡ್ತಾರೆ ಎಲ್ಲ ಫ್ರೆಂಡ್ಸುಗಳೆಲ್ಲ ಚೆನ್ನಾಗಿರ್ತಾರೆ ಎಲ್ಲ ಸ್ನೇಹಿತರು ನೆರೆ ಹೊರೆಯವರು ಏನೇ ಒಂದು ಫಂಕ್ಷನ್ ಮಾಡಲೀ ಹಬ್ಬ ಮಾಡಲೀ ಎಲ್ಲರೂ ಸೇರಿಕೊಂಡು ಒಟ್ಟಿಗೆ ಸೇರಿ ಎಲ್ಲರೂ ಹಬ್ಬ ಮಾಡ್ತೀವಿ ಇವಾಗಲೂ ಹಾಗೆ ಇದೆ ಹಳ್ಳಿಯಲ್ಲಿ ಇವಾಗಲೂ ಒಂದು ಫಂಕ್ಷನ್ನಾಗಲೀ ಒಂದು ಇದಾಗಲೀ ಎಲ್ಲರೂ ಬರ್ತಾರೆ ಎಲ್ಲ ಸೇರಿ ಒಂದು ಮದುವೆ ಆಗಲೀ ಒಂದು ಫಂಕ್ಷನ್ನಾಗಲೀ ಎಲ್ಲರೂ ಸೇರಿ ಎಲ್ಲ ಭಾಗ್ವಹಿಸಿ ಮಾಡ್ತೀವಿ ನಾವು ಅದನ್ನೆಲ್ಲ ನಮ್ಮ ಊರ ಹಬ್ಬ ಅಂತೂ ತುಂಬ ಚೆನ್ನಾಗ್ ನಡೆಯುತ್ತೆ ಅದಂತೂ ನಂಗೆ ತುಂಬ ತುಂಬ ಇಷ್ಟ ಅದು ಮತ್ತು ಮತ್ತು ನಮ್ಮ ನಮ್ಮದು ಮತ್ತು ನಾವು ಅಲ್ಲಿ ಮಾವಿನ ಗಿಡ ಆಗಿರ್ಬೋದು ತೆಂಗಿನ್ ತೋಟ ಆಗಿರ್ಬೋದು ಅದು ಮತ್ತು ಅಲ್ಲಿ ಪರಿಸರ ಅಂತೂ ತುಂಬ ಚೆನ್ನಾಗಿರುತ್ತೆ ಗಾಳಿ ಬೆಳಕು ಮತ್ತು ನೆಲ ಆವಾಗೆಲ್ಲ ಮಣ್ಣಿನ ಗೋಡೆ ಮನೆಗಳು ಮತ್ತು ನೆಲದ ನೆಲಕ್ಕೆ ಗಾರೆ ಆಗಲೀ ಟೈಲ್ಸ್ ಆಗಲೀ ಆ ಥರದ್ದು ಏನೂ ಇರಲಿಲ್ಲ ನಾವು ಸಗಣೀನ ತಂದು ಅದನ್ನ ನೀರು ಹಾಕಿ ಕಲಸಿ ಅದನ್ನ ಅದನ್ನ ಸಾರಿಸ್ತಾ ಇದ್ದು ಅದು ತುಂಬ ಚೆನ್ನ ಅದು ತುಂಬ ಚೆನ್ನಾಗಿರುತ್ತೆ ಅದೆಲ್ಲ ಅದನ್ನೆಲ್ಲ ನೀರು ಹಾಕಿ ರಂಗೋ ದೊಡ್ಡ ದೊಡ್ಡ ರಂಗೋಲಿ ಹಾಕಿ ಅದೆಲ್ಲ ಮಾಡೋದು ತುಂಬ ಚೆನ್ನಾಗಿರುತ್ತೆ ಹಳ್ಳಿ ಬಗ್ಗೆ ಎಷ್ಟು ಹೇಳಿದ್ರೂನು ಸಾಲಲ್ಲ ನಮ್ಮ ಹಳ್ಳಿ ತುಂಬ ಸುಂದರವಾದದ್ದು ಅಲ್ಲಿ ಅಲ್ಲಿ ಜನಾನೂ ಅಷ್ಟೇ ತುಂಬ ಚೆನ್ನಾಗಿತ್ತು ನಾವು ಅಲ್ಲಿ ಮತ್ತು ಇರೋಕ್ಕೆ ಯಾವಾಗಲೂ ಇಷ್ಟ ಪಡ್ತೀವಿ ತುಂಬ ತುಂಬ ವಾ ತುಂಬ ತುಂಬ ಖುಷಿ ಆದಂಥ ವಾತಾವರಣ ಇರುತ್ತಲ್ಲಿ ಎಲ್ಲ ಇದನ್ನು ಮರೆತು ಆರಾಮಾಗಿ ಅಲ್ಲಿ ಇರ್ಬೋದು ಆ ಥರ ಇರುತ್ತೆ ಮರ ಗಿಡಗಳಾಗಿರ್ಬೋದು ಯಥೇಚ್ಛವಾಗಿರುತ್ತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಇವಾಗ ಕುಡಿಯುವ ನೀರಿನ ವ್ಯವಸ್ಥೆ ಬಂದಿದೆ ಆವಾಗ ನಾವೆಲ್ಲ ತರೋಕ್ಕೆ ಕಿಲೋಮೀಟ್ರ್ ಗಟ್ಟಲೆ ಹೋಗಿ ತಗೊ ಬರ್ತಾಯಿದ್ವು ಇವಾಗ ಫಿಲ್ಟ್ರ್ ವಾಟರುಗಳು ಅದೆಲ್ಲ ಮನೆ ಅಲ್ಲೇ ಆಗಿದೆ ಮತ್ತು ರೋಡುಗಳೆಲ್ಲ ತುಂಬ ಚೆನ್ನಾಗಿ ಆಗಿದೆ ಆವಾಗ ಮನೆಗಳಲ್ಲಿ ಹಾಕಕ್ಕೇನೆ ಸಗ್ಣಿ ತಂದು ಸಾರಿಸಿ ಮನೆಗಳನ್ನು ಇಟ್ಕೋತಾ ಇದ್ದರು ಇವಾಗೇನಾಗಿದೆ ಅಂತಂದರೆ ರೋಡುಗಳು ಎಲ್ಲ ಕಡೆ ಗಾರೆ ರೋಡುಗಳಾಗಿದೆ ಅದೆಲ್ಲ ತುಂಬ ಚೆನ್ನಾಗಿದೆ ಮತ್ತು ಗಾರೆ ರೋಡುಗಳೆಲ್ಲ ತುಂಬ ಚೆನ್ನಾಗಿ ಆಗಿದೆ ಇವಾಗ ತುಂಬ ಡೆವಲಪ್ ಆಗಿದೆ ಹಳ್ಳಿ ಎಲ್ಲ ನಂದಿನಿ ಹಾಲು ಕೂಡ ಸಿಗುತ್ತೆ ಆ ಥರ ತುಂಬ ಡೆವಲಪ್ ಆಗಿದೆ ತುಂಬ ಎಲ್ಲ ಚೆನ್ನಾಗಿದೆ ಈಗ ಹಳ್ಳಿ ಆವಾಗಿಗೂ ಇವಾಗಿಗೂ ತುಂಬ ಡೆವಲಪ್ ಆಗಿದೆ ಹಳ್ಳಿ ನಮ್ಮ ಹಳ್ಳಿ ಬಗ್ಗೆ ಎಷ್ಟು ಹೇಳಿದರೂ ಸಾಲೋಲ್ಲ ಅಷ್ಟು ಚಂದ ನಮ್ಮ ಹಳ್ಳಿ ನಮ್ಮೂರು ನಮ್ಮ ಊರು ನಮ್ಮ ಹೆಮ್ಮೆ ನಮ್ಮ ಊರು ನಮ್ಮ ಹೆಮ್ಮೆ ನನಗೆ ನಮ್ಮ ಊರಿನ ಬಗ್ಗೆ ಹೇಳೋಕ್ಕೆ ತುಂಬ ಹೆಮ್ಮೆ ಆಗುತ್ತೆ ನಾ ನಾವೆಷ್ಟು ಹೇಳಿದರೂ ಸಾಲೋಲ್ಲ ನಮ್ಮ ಆ ಸ್ಕೂಲು ಚಂದ ಆ ಊಟ ಮತ್ತು ಒಲೆಯಲ್ಲಿ ಅಡುಗೆ ಮಾಡಿ ನಾವು ಊಟ ಮಾಡ್ತಾ ಇದ್ದಿದ್ದು ಆ ಒಲೆಯಲ್ಲಿ ಮಾಡೋಂಥ ಸಾಂಬಾರು ಆಗಿರ್ಬೋದು ಊಟ ಆಗಿರ್ಬೋದು ಹಬ್ಬಗಳಲ್ಲಿ ಎಲ್ಲ ಸೇರಿ ತಿಂಡಿ ಮಾಡ್ತಾ ಇದ್ದಿದ್ದು ಅದು ತುಂಬ ಚೆನ್ನಾಗಿತ್ತು ತುಂಬ ತುಂಬ ಚೆನ್ನಾಗಿತ್ತು ನಮ್ಮ ಹಳ್ಳಿ ತುಂಬ ಚೆನ್ನಾಗಿ ಇವಾಗಲೂ ಕೂಡ ಇದೆ ಮತ್ತು ನಮ್ಮ ಅಕ್ಕ ತಮ್ಮ ಎಲ್ಲರೂ ಸೇರಿಕೊಂಡು ಇವಾಗ ಎಲ್ಲ ಕೂತು ಎಲ್ಲ ಆಟಾಡೋದು ಮಾತಾಡೋದಿರ್ಬೋದು ಹಳೆಯ ನೆನ್ಪುಗಳನ್ನು ನೆನ್ಪು ಮಾಡ್ಕೊಳೋದು ಇರ್ಬೋದು ಅದು ತುಂಬ ಚೆನ್ನಾಗಿದೆ ಮತ್ತು ಗಾಳಿಪಟ ಪಟ ಬಿಡುವಂಥ ಅನುಭವ ಅಂತೂ ಅದಂತೂ ತುಂಬ ಚೆನ್ನಾಗಿರುತ್ತೆ ಎಷ್ಟು ಅಂದರೆ ಅದು ಹೇಳೋಕ್ಕೆ ಆಗೋಲ್ಲ ಗಾಳಿಪಟದ ಅನುಭವ ಎಲ್ಲ ಚೆನ್ನಾಗಿತ್ತು ಮತ್ತು ನಮ್ಮ ಮ ನಮ್ಮ ಗುರುಗಳು ಇವಾಗ ಸಿಕ್ತಾರೆ ಮತ್ತು ಆವಾಗ ಮಾತಾಡಿಸ್ತಾರೆ ಅದು ನೋಡೋಕ್ಕೂ ತುಂಬ ಖುಷಿ ಆಗುತ್ತೆ ತುಂಬ ಚೆನ್ನಾಗಿದೆ ನಮ್ಮ ಹಳ್ಳಿ